ನಿಮಗೆ ಆಸಕ್ತಿ ಮೂಡಿಸಿದ ಪ್ರಸ್ತುತ ಯಾವುದಾದರೂ ಸಂಗತಿ ಅಥವಾ ಸುದ್ದಿಯ ಬಗ್ಗೆ ನಿಮಗೆ ನಮಗೆ ಹೇಳಬಹುದೇ ನಮಗೆ ಆಸಕ್ತಿ ಮೂಡಿಸಿರುವ ಸಂಗತಿ ಏನಂತಂದರೆ ಕಾರ್ಯಾ ಎಂಬ ಹೊಸ ಯೋಜನೆ ಅಥವಾ ಹೊಸ ಕಾರ್ಯಾರಂಭ ನಮಗೆ ಪ್ರಸ್ತುತ ಆಸಕ್ತಿ ಮೂಡಿಸಿರತಕ್ಕಂತಹ ಒಂದು ಸಂಗತಿ ಈ ಸುದ್ದಿ ನಮಗೆ ಭಾಳ ಒಂದು ಉತ್ಸಾಹವನ್ನು ತುಂಬುತ್ತಿದೆ ಇದರಂತೆ ನಮಗೆ ಇನ್ನಷ್ಟು ಕಲಿಯಬೇಕು ಎನ್ನುವ ಒಂದು ಆಸಕ್ತಿಯನ್ನು ಮೂಡಿಸ್ತಿದೆ ಇದಾದನಂತರ ಇಂತಹ ಒಂದು ಸಣ್ಣ ಸಣ್ಣ ಯೋಜನೆಗಳು ಇನ್ನಷ್ಟು ಬರಬೇಕೆಂದು ಈ ಒಂದು ಕಾರ್ಯಾ ಎಂಬ ಒಂದು ಒಂದು ಯೋಜನೆಗೆ ನಾವು ಒತ್ತಾಯ ಮಾಡುವುದಾಗಿ ಹೇಳುತ್ತೇವೆ